ಹಲೋ ರೀ ಹೇಳಿರಿ ಹಾಂ ರೀ ಲೇಬ್ರರಿಯನ್ ಮಾತಾಡೋದು ಶ್ರೀಕಾಂತ ಹೇಳಿರಿ ಹಾಂ ಅಚ್ ಅಚ್ಚ ಹಾಂ ಹೇಳಿರಿ ಹೇಳಿರಿ ಹಾಂ ಹಾಂ ಅದೇ ಟೈಮಿಂಗ್ಸ್ ಸ್ವಲ್ಪ ಮೊನ್ನೆ ಕ್ಲೋಸ್ ಇರ್ತಾತೆ ನಮ್ಮದು ಸಂಡೇ ದಿನ ಕ್ಲೋಸ್ ಇರ್ತೈತೆ ಟೀಕೆ ನಮ್ಮ ಲೈಬ್ರರಿ ಬಗ್ಗೆ ಹೇಳ್ತಿನಿ ನೋಡಿರಿ ನಮ್ಮ ಲೈಬ್ರೇರಿ ಮುಂಜಾನೆ ಏಳುವರೆಗೆ ಸ್ಟಾರ್ಟ್ ಆಗ್ತಾತೆ ಮುಂಜಾನೆ ಕಡೆ ಸಂಜೆ ಎಂಟು ಗಂಟೆ ಮ್ಯಾಗ್ಸಿಮಮ್ ಎಂಟೂವರೆ ಬ ಎಂಟೂವರೆವರೆಗೆ ಇರ್ತಾತೆ ನೋಡಿರಿ ಮ್ಯಾಗ್ಸಿಮಮ್ ನಮ್ಮ ಟೈಮಿಂಗ್ ಶ್ ಸೋಮವಾರದಿಂದ ಹಾಂ ಮಂಡೇ ಟು ಸ್ಯಾಟರ್ಡೇ ಇರ್ತದೆ ಸಂಡೇ ಒಂದು ದಿನ ಕ್ಲೋಸ್ ನಮಲ್ ಬುಕ್ಸು ಮಲ್ಟಿಪಲ್ ಎಲ್ಲ ಸಬ್ಜೆಕ್ಟ್ಸುಗಳು ಅದಾವೆ ರೀ ನಮ್ಮ ಕಡೆ ಜನಟಿಕ್ಸ್ ಬೇಕಂದ್ರೆ ಜನಟಿಕ್ಸ್ ಐತೆ ಎಗ್ರೋಮೆಮ್ಮೆ ಐತೆ ಎಲ್ಲ ಅಗ್ರಿಕಲ್ಚರ್ ಸಂಬಂಧಿ ಕೋರ್ಸಸ್ ಯಾವ್ದು ಯಾವ್ದು ನಿಮ್ಗೆ ರೇಫರ್ ಮಾಡದು ಫ್ಲ್ಯಾನೆ ಇದಿರ್ತಾವೆ ಅಲ್ಲ ರಿ ಅಷ್ಟು ಕೋರ್ಸಸ್ ಎಲ್ಲ ನಮ್ಮ ಕಡೆ ಅದಾವೆ ನೀವು ಅದು ಹೊರತು ಪಡಿಸಿ ನೀವು ಕಾಂಪಿಟೇಟಿವ್ ಮಾಡ್ತೀನಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಬಿ ಬುಕ್ಸ್ಗಳು ಅದಾವೆ ನಮ್ಮ ಕಡೆ ಕಾಂಪಿಟೇಟಿವ್ ಬುಕ್ಸ್ಗಳು ಈಗ ಎಕ್ಸಾಂಪಲ್ ಐ ಎ ಎಸ್ ಕೆ ಎ ಎಸ್ ಸೆಲೆಕಿನ್ ಮಾಡ್ತೀನಿ ಅಂದ್ರೆ ಅದಾವೆ ಹ್ಞೂ ಫೀಲ್ಡ್ ಆಫೀಸರ್ ಸಲಾಕಿನ್ ಎಕ್ಸಾಮ್ ಬರೀತೀರಿ ಅಂತ ಅಂದರೆ ಅವುನ್ನು ನಮ್ಮ ಕಡೆ ಅದಾವೆ ಸ್ಪೇಷಲ್ ನೋಡ್ಸ್ ಅದಾವೆ ನಮ್ಮ ಕಾಲೇಜ್ ಕಡೆ ಇಂದ ಅದು ಹೊರತು ಪಡಿಸಿ ಹಾಂ ಅದೇ ಕಾಂಪಿಟೇಟಿವ್ ಅಂದೆ ಅಲ್ಲ ರೀ ನಿಮ್ಗೆ ಕಾಮ್ ಹಾಂ ಅದೇ ಕಾಂಪಿಟೇಟಿವ್ ಅದೆ ಅಂದೆ ಅಲ್ಲ ರೀ ಕಾಂಪಿಟೇಟಿವ್ ಮೀನಿಂಗ್ ಅದೆ ಆಯ್ತದೆ ಈಗ ಎಲ್ಲ ಬು ಎಲ್ಲ ಬುಕ್ಸ್ಗಳು ಅದಾವೆ ನೋಡಿರಿ ಲಿಟ್ರಲ್ಲಿ ಎಲ್ಲ ಬುಕ್ಸು ಅದಾವೆ ನಿಮ್ದು ಬುಕಿಂದು ಏನು ಕೊರತೆ ಇಲ್ಲ ನಮ್ಮ ಕಡೆ ಒಟ್ಟು ನಾ ಅದು ಹೊರತು ಪಡಿಸಿ ಪ್ರತೀ ತಿಂಗಳ ನಮ್ಗೆ ಜರ್ನಲ್ ಹೊಸ ಹೊಸವು ಬರ್ತಿರ್ತಾವೆ ಇನ್ನು ಸ್ಟಾಕ್ ಬೇರೆ ಬೇರೆ ಹಾಕ್ತೀರ್ತವೆ ಹೊಸ ಹೊಸ ಬುಕ್ಸ್ಗುಳು ಬಂದೀವೆ ಆದಷ್ಟು ಅವಾಗಿಂದ ಅವಾಗೇ ನಾವು ತರ್ಸ್ಲಿಕ್ಕೆ ಚಾಲೋ ಎಂತರೇ ಎಲ್ಲ ಅಗಲು ಒಟ್ಟಿಗೆ ಹಾಕ್ತೆವೆ ನಮಗೆ ಆನ್ ಟೈಮ್ ಬರ್ತಾರೆ ಎಲ್ಲ ನಮಗೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಇವು ರೈಸ್ದು ಏನಂತಾರೇ ಇಂಪ್ರುಮೆಂಟ್ ಇರ್ತದೆ ಅಲ್ಲ ಕ್ರಾಪ್ ಇಂಪ್ರುಮೆಂಟ್ ಜನ್ರ್ ಜನಟಿಕ್ಸ್ ಜನಟಿಕ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ಬಂದೈತೆ ನೋಡಿರಿ ಸರೀ್ಗೆ ಅದಾರೆ ಅದು ಜರ್ನಲ್ ಸರ್ಯಾಗಿ ಬರ್ದಾರೆ ಹಾಂ ಈ ಬುಕ್ ಅವೇಲೇಬಲ್ ಅದಾವೆ ರೀ ನಮ್ಮ ಕಡೆ ನಮ್ದು ವೆಬ್ಸೈಟ್ ಅದೆ ರೀ ಡೈರೆಕ್ಟ್ ನಮ್ಮ ಕಾಲೇಜ್ ವೆಬ್ಸೈಟ್ ನಾನು ನಿಮಿಗೆ ಶೇರ್ ಮಾಡ್ತೀನಿ ಬಿಡ್ರಿ ಅಮೇಕಿಂದು ವೆಬ್ಸೈಟಿಗೆ ನಿಮ್ಮದು ಲಾಗಿನ್ ಮಾಡಬೇಕು ಆ ಲಾಗಿನ್ ಪ್ರೊಸೀಜರ್ಕಾಗಿ ನಮ್ಮ ಕಡೆ ಬರ್ರಿ ಒಂದು ಸಲ ನಿಮ್ಗೆ ಐ ಡಿ ಕಾರ್ಡ್ ಕೊಡ್ತದು ನಿಮ್ಗೆ ಎಲ್ಲ ಮಾಡಿಕೊಡ್ತದು ಅದು ಮಾಡದು ಆಗೋದು ನಿಮ್ಮದು ಡೈರೆಕ್ಟ್ ಲಾಗಿನ್ ಮಾಡ್ಕೊಂಡು ನೀವು ನೋಡ್ಸ್ಗಳು ಅದು ಈ ಬುಕ್ಸ್ಗಳು ಡೌನ್ಲೋಡ್ ಮಾಡ್ಬೌದು ಆನ್ಲೈನಲ್ಲಿ ಓದ್ಬೌದೀಗ ನೀವು ಅದು ಫೆಸಿಲಿಟ್ ಐತೆ ಇಲ್ಲ ಇಲ್ಲ ಕನ್ ಕನ್ವಿನೆನ್ಸ್ ಅದೆ ಕನ್ವಿನೆನ್ಸ್ ಅದೆ ರಿ ನೀವೇನರ ಕಾಲೇಜ್ದು ಸ್ಟೂಡೆಂಟೇ ಆಗಿದ್ರೆ ಕಾಲೇಜ್ ಫೀನ ಒಳಗೆ ನಿಮ್ದು ಇನ್ಕ್ಲುಡೇಡ್ ಆಗಿ ತಗೋತೇವೆ ಸಪೋಸ್ ನೀವೇನ್ರು ಕಾಲೇಜ್ ಸ್ಟೂಡೆಂಟ್ ಇಲ್ಲ ಏನಾದ್ರು ಔಟ್ ಆಫ್ ಇದಿದ್ದೀರಾ ಅಂತಂದ್ರೆ ನಿಮಗೆ ಭಾಳ ಏನು ಇಲ್ಲ ಒಂದು ಎರಡು ಸಾವಿರ ರೂಪಾಯಿ ಮಂತ್ಲಿ ಇರ್ಬೇಕು ನೋಡಿರಿ ಅಷ್ಟೇ ಎರಡು ಸಾವಿರ ರೂಪಾಯಿ ಮಂತ್ಲಿ ಎಸ್ ಎಸ್ ಎರಡು ಹಾಂ ಓಕೆ ಓಕೆ ನಮಸ್ಕಾರ